ಮೇಡಮ್ ನಮಸ್ತೆ ನಾವು ಪ್ರಾರ್ತನ ಅಂತ ನಮ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅದ್ರ ಬೇಸ್ ಮೇಲೆ ಯಾವ್ದಾರು ಜಾಬ್ಸ್ ಇದೆಯಾ ಅಂತ ಕೇಳೋಣ ಅಂತ ನಮ್ದು ಹಾರನಳ್ಳಿ ಅರಸಿಕೆರೆ ಹತ್ರ

ಅದೇ ಸಿಸ್ಟಮ್ ವರ್ಕ್ಸ್ಲ್ಲಿ ಯಾವುದಾದ್ರು ಇದೆಯಾ ಅಂತ ನೋಡ್ತಾ ಇದ್ದೀನಿ ಆಂ ಎರಡೂ ಬರುತ್ತೆ ಮೇಡಮ್

ಹಾಂ ಓಕೆ ಮೇಡಮ್ ನಾಳೆ ಬರ್ತೇನೆ ಹಾಸನಲ್ಲಿ ಯಾವ ಕಡೆ ಬರುತ್ತೆ ಆಫೀಸು ಹಾಂ ಓಕೆ ಮೇಡಮ್ ಡಿಗ್ರಿ ಬಿ ಎ ಕಂಪ್ಲೀಟ್ ಆಗಿದೆ

ಆಂ ಹೌದು

ಒಂದು ಫಿಫ್ಟೀನ್ ಟು ಟ್ವೆಂಟಿ ಎಕ್ಸ್ಪೆಕ್ಟ್ ಮಾಡ್ತೇವೆ ಹಾಂ ಓಕೆ ಮೇಡಮ್ ಆಯ್ತು

ಹಾಂ ಓಕೆ ಮೇಡಮ್ ಓಕೆ ತ್ಯಾಂಕ್ ಯು